ನಮ್ಮಣ್ಣನ ಮದುವೆ ಇತ್ತು ಆವಾಗ ನೀರಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮನೆ ಹತ್ರ ಎಲ್ಲ ನಲ್ಲಿ ನೀರು ಹದಿನೈದು ದಿನಕ್ಕೆ ಒಂದ್ಸರ್ತಿ ವಾರದಲ್ಲಿ ಮೂರು ಸ ಒಂದ್ಸರ್ತಿ ಹಾಗೆ ಬಿಡೋರೆಲ್ಲ ಆವಾಗೆಲ್ಲ ನಾವು ಏನು ಮಾಡುತ್ತಿದ್ದೀವಿ ಮದುವೆ ಬಿಜಿಯಲ್ಲಿ ಎಷ್ಟೊಂದು ಜನ ಬರೋರು ಸಕ್ಕತ್ತು ಜನ ಬಂದಿದ್ದರು ನೀರೆಲ್ಲ ಖಾಲಿಯಾಗಿಬಿಟ್ಟಿತ್ತು ಆಮೇಲೆ ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನೀರಿನ ಟ್ಯಾಂಕಿ ಬರುತ್ತಲ್ಲ ಅದೆಲ್ಲ ತೊ ತರಿಸಿ ಇಲ್ಲಿ ಡಂಪ್ ಮಾಡ್ಸಿಕೊಂಡು ನಮ್ಮ ಟಾ ಟಾಂ ಇದಕ್ಕೆ ಡಂಪ್ ಮಾಡಿಸ್ಕೊಂಡು ಮೇಲುಗಡೆ ಮೋಟ್ರ್ ಆನ್ ಮಾಡಲ್ಲಿ ಕಳಿಸಿ ನಾವು ಸಕ್ಕತ್ತು ಕಷ್ಟಪಟ್ಟು ನೀರಿಗೋಸ್ಕರ ಮತ್ತಿವಾಗ ನೀರು ಅಲ್ಲಿಂದ ಬಂದಾಗೆಲ್ಲ ಬಟ್ಟೆ ತೊಳೆಯೋಕೆ ಹೋಕ್ಕೆಲ್ಲ ಸಕ್ಕತ್ತು ಯೂಸ್ ಮಾಡಬೇಕಾಯ್ತು ಸ್ನಾನ ಮಾಡೋದಕ್ಕೆ ವಾಟರಿಗೆಲ್ಲ ಈವಾಗೆಲ್ಲ ವಾ ಮೋಟ್ರು ಹಾಕಿ ಚೆನ್ನಾಗೆಲ್ಲ ಬರೋದು ನೀರೆಲ್ಲ ಮತ್ತೆ ಆಮೇಲೆ ವಾಟ್ರು ಫಿಲ್ಟ್ರು ವಾಟರೇ ಕುಡಿಯೋರು ಇವಾಗೆಲ್ಲ ನೀರು ಈವಾಗ ಫಿಲ್ಟ್ರ್ ನೀರೇ ತರಿಸ್ತೀವಿ ಮದುವೆ ಫಂಕ್ಷನಿಗೆಲ್ಲ ಅದಕ್ಕೆ ನಾವು ಫಿಲ್ಟ್ರ್ ನೀರಿಗೆ ಆಡ್ರು ಮಾಡಿದ್ವಿ ಅವರೆಲ್ಲ ಹತ್ತು ರೂಪಾಯಿ ಒಂದು ನೀರು ಅಂತ ಹೇಳೋರು ಏನೂ ಮಾಡೋಂಗಿಲ್ಲ ಮದುವೆ ಸಮಾರಂಭ ಎಷ್ಟೊಂದು ಜನ ಬಂದಿರ್ತಾರೆ ಅಂಥೇಳ್ಬಿಟ್ಟು ಆವಾಗೆಲ್ಲ ತರಿಸಿದ್ವಿ ಮತ್ತೆಲ್ಲ ನೀರೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಿದ್ವಿ ಆಮೇಲೆ ಇವಾಗೆಲ್ಲ ಟ್ವೆಂಟಿಫೋರ್ ಇಂಟು ಸೆವೆನ್ ಅಂತ ಮಾಡಿಬಿಟ್ಟಿದ್ದಾರೆ ಈವಾಗ ಸ್ವಲ್ಪ ಪರವಾಗಿಲ್ಲ ಈವಾಗೆಲ್ಲ ದುಡ್ಡು ಕರೆಂಟ್ ಕರೆಂಟಿಗೆ ಬರುತ್ತೆ ದುಡ್ಡು ಇಲ್ಲಿಂದ ತರ್ಡ್ ಫ್ಲೋರ್ ಮಟ್ಟ ನೀರೋಗುತ್ತೆ ಅದಕ್ಕೆಲ್ಲ ಚಾರ್ಜ್ ಇಷ್ಟು ಚಾರ್ಜ್ ಅಂತ ಇರುತ್ತೆ ಅಷ್ಟು ಚಾರ್ಜ್ ಕಟ್ಟಬೇಕು ದಿನ ದಿನ ನಾವು ಹೆಂಗೆ ಯೂಸ್ ಮಾಡ್ತೀವಿ ನೀರು ಆ ಥರ ಈವಾಗ ಒಂಥರ ಚೆನ್ನಾಗಿದೆ ನೀರೆಲ್ಲ ಲಿಮಿಟ್ಟಾಗಿ ಯೂಸ್ ಮಾಡ್ತಾರೆ ಎಲ್ಲರು ಏನು ಏನಕ್ಕಾದ್ರು ನೀರು ಬಳಸಬೇಕು ಅಂದರೂ ನಿಧಾನ ನಿಧಾನ ಅಂದರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾರೆ ಫಿಲ್ಟ್ರ್ ನೀರೆಲ್ಲ ಇವಾಗೆಲ್ಲ ಈ ಐದು ರುಪಾಯಿ ಹಾಕಿದರೆ ಇಪ್ಪತ್ತು ಲೀಟ್ರ್ ನೀರು ಕೊಡುತ್ತಾರೆ ಐದು ರುಪಾಯಿ ಹಾಕಿದ್ರೆ ಇಪ್ಪತ್ತು ಲೀಟ್ರ್ ನೀರು ಕೊಡುತ್ತಾರೆ ಈವಾಗೆಲ್ಲ ಅಂಗಡಿಗಳೆಲ್ಲ ಇಲ್ಲಿ ಬೂತ್ ಮಾಡಿಬಿಟ್ಟಿದ್ದಾರೆ ಅದಕ್ಕಂತಲೇ ನೀರಿಗಂತಲೇ ಕುಡಿಯುವ ನೀರಿಗೆಲ್ಲ ಕಷ್ಟ ಆಗಬಾರ್ದು ಅಂತ ಬೂತೆಲ್ಲ ಮಾಡಿದ್ದಾರೆ ಫಿಲ್ಟ್ರ್ ನೀರು ಎಲ್ಲರು ಸಕ್ಕತ್ತು ಜನ ಹೋಗ್ತಾರೆ ಫಿಲ್ಟ್ರ್ ನೀರೆಲ್ಲ ತರೋಕೆಲ್ಲ ನಾವು ಹೋಗ್ತೀವಿ ಆವಾಗೆಲ್ಲ ಇಲ್ಲಿ ಫಿಲ್ಟ್ರ್ ನೀರು ತಂದು ನಾವಿಲ್ಲೆಲ್ಲ ಅಡುಗೆಗೆಲ್ಲ ನಾವು ಅದೇ ಬಳಸ್ಕೊಂತೀವ್ ಕುಡಿಯೋಕ್ಕೆ ಮಾತ್ರ ಬೇರೆ ಅಂಗಡಿಯಿಂದ ತರಿಸ್ತೀವಿ ಅಡುಗೆಗೆಲ್ಲ ಅದೇ ಬಳಸ್ತೀವಿ ಎಲ್ಲರು ಮನೆಗೆಲ್ಲ ಜಾಸ್ತಿ ಯೂಸ್ ಮಾಡೋದೆಲ್ಲ ಫಿಲ್ಟ್ರ್ ನೀರೆ